ನಮ್ಮ ಮನೆಯ ಸುತ್ತ ಹತ್ತಿರವೇ ಒಂದು ಕರಕುಶಲ ಸಾಮಾಗ್ರಿಗಳು ಸಿಗುವಂಥ ಅಂಗಡಿ ಇದೆ ಆ ಅಂಗಡಿಯಲ್ಲಿ ನಾನು ಹೆಚ್ಚಾಗಿ ಮಡಿಕೆಗೆ ಮಾಡಲು ಬೇಕಾಗುವಂಥ ಮಣ್ಣು ಮತ್ತು ಬಣ್ಣ ಗಳನ್ನು ತರುತ್ತೇನೆ ನನ್ನ ಮನೆಯಲ್ಲಿ ಮಡಿಕೆಗೆ ಮಾಡುವಂಥ ಎಲ್ಲ ಸಾಮಾನುಗಳು ಇರುವುದರಿಂದ ನಾನು ಹೆಚ್ಚಾಗಿ ಮಡಿಕೆಯನ್ನು ಮಾಡುತ್ತೇನೆ ಅಲ್ಲದೇ ಮಡಿಕೆ ಮಾಡುವುದು ಮತ್ತು ಹೂಗುಚ್ಚಗಳನ್ನು ಮಾಡುವುದು ಕಾವಲಿಗಳನ್ನು ಮಾಡುವುದು ಇವುಗಳೆಲ್ಲ ನನಗೆ ತುಂಬ ಇಷ್ಟ ಈಗಿನ ಕಾಲದಲ್ಲಿ ಅಡುಗೆಗೆ ಮಡಿಕೆಗಳನ್ನು ಹೆಚ್ಚಾಗಿ ಬಳಸುವುದಿಲ್ಲ ಆದರೆ ಮಡಿಕೆಲಿ ಬಳಸಿದಂಥ ಅಡುಗೆಗಳು ಊಟ ಊಟಕ್ಕೆ ಮಾ ಅಡ ಅಡುಗೆಗಳನ್ನು ಮಾಡಿದರೆ ಅದರ ರುಚಿಯೇ ಬೇರೆಯಾಗಿರುವುದರಿಂದ ಈಗ ನನ್ನ ನಾನು ತಯಾರಿಸಿದಂತಹ ಒಂದು ಮಡಿಕೆಗೆ ತುಂಬ ಬೇಡಿಕೆಗಳು ಇದೆ ಹೀಗಾಗಿ ನಾನು ಹಲವಾರು ರೀತಿಯಂತಹ ಮ ಜನಗಳಿಗೆ ಬೇಕಾಗುವ ರೀತಿಯಲ್ಲಿ ಮಡಿಕೆಗಳನ್ನು ಮಾಡುತ್ತೇನೆ ನನ್ನ ನೆಚ್ಚಿನ ಕಲೆ ಅಂದರೇನೆ ಮಡಿಕೆ ಮಾಡುವುದು ನನ್ನ ನಾನು ಚ ರಾ ಮಣ್ಣನ್ನು ಚೆನ್ನಾಗಿ ಇದು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಡಿಕೆಯನ್ನು ತೆಗೆದುಕೊಂಡು ಅದಕ್ಕೆ ಚಿನ್ನವು ಚನ್ನ ಚಲೋ ಒಳ್ಳೆ ಒಳ್ಳೆ ರೀತಿಯಂತಹ ಮ ಮ ಮನುಷ್ಯನ ಬೇಡಿಕೆಯಂತೆ ಅವರವರು ಕೇಳಿದ ರೀತಿಯಲ್ಲಿ ಮಡಿಕೆಗಳ ಮಡಿಕೆಯನ್ನು ಮಾಡಿ ಅಲ್ಲದೇ ಪಾ ಅವರು ಕೇಳಿದ ರೀತಿಯಲ್ಲಿ ಪಾತ್ರೆಯ ಆಕಾರವನ್ನು ಮಾಡಿ ಕೊಡುತ್ತೇನೆ ಹೀಗಾಗಿ ತುಂಬ ಬೇಡಿಕೆ ಇದೆ ನಾನು ಅತಿ ಹೆಚ್ಚಾಗಿ ಹೂವಿನ ಗುಚ್ಚಗಳನ್ನೂ ನೀರು ತುಂಬುವಂಥ ಹಂಡೆಗಳನ್ನೂ ಅಲ್ಲದೆ ಸಣ್ಣ ಸಣ್ಣ ಕುಡಿಯುವ ನೀರಿಗೆ ಬಳಸುವಂಥ ಪಾತ್ರೆಗಳನ್ನೂ ಕೂಡ ಮಾಡಿದ್ದೇನೆ ಇದು ನನ್ನ ಅದಕ್ಕೆ ಬೇಕಾಗಿ ಜನರು ಕೇಳಿದ ರೀತಿಯಲ್ಲಿಯೇ ಅದಕ್ಕೆ ಡಿಸೈನನ್ನು ಕೂಡ ಮಾಡಿಕೊಡುತ್ತೇನೆ ಹೀಗಾಗಿ ನನ್ನ ಮೆಚ್ಚಿನ ನೆಚ್ಚಿನಂಥ ಕರಕುಶಲ ವಸ್ತು ಅಂದರೆ ಮಣ್ಣಿನಿಂದ ಮಾ ತಯಾರಿಸುವಂಥ ಸಾಮಾಗ್ರಿಗಳು